ನಾನು ಸದಾ ಗೂಗಲ್ಪೇ ಮೊಬೈಲ್ ಪಾವತಿ ಸೇವೆಯನ್ನು ಸದಾ ಬಳಸುತ್ತೇನೆ ಇದು ನನಗೆ ಸದಾ ಯಾವಾಗಲೂ ಎಲ್ಲಿ ಹೋದರೂ ನನಗೆ ಒಳ್ಳೆ ನೆಟ್ವರ್ಕ್ ಒಳ್ಳೆ ಟ್ರಾನ್ಸ್ಯಾಕ್ಷನ್ನ ನನಗೆ ಸದಾ ಕೊಡುತ್ತದೆ ಇದರಿಂದ ನನಗೆ ಕ್ಯಾಶ್ ಕ್ಯಾರಿ ಮಾಡುವ ಅವಶ್ಯಕತೆಗಳು ನನಗೆ ಬರುವುದಿಲ್ಲ ಇದರಿಂದ ನನಗೆ ಕ್ಯಾಶ್ ಕ್ಯಾರಿ ಮಾಡುವ ಬರ್ಡನ್ ಮತ್ತು ರಿಸ್ಕನ್ನು ದು ಹೋಗಲಾಡಿಸಿದೆ